ನಮ್ಮ ರಾ ನಮ್ಮ ರಾಜ್ಯ ಮಟ್ಟ ಮತ್ತು ರಾಷ್ಟ್ರಮಟ್ಟದಲ್ಲಿ ಮತ್ತು ಅಂತರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿ ನಿಮ್ಮ ಭಾಗದ ಕ್ರೀಡಾ ತಂಡ ಒಂದು ಅಂದರೆ ಯಾವುದಪ್ಪಾ ಅಂದರೆ ಇವಾಗ ನಮ್ಮ ಕಡೆ ಕಬಡ್ಡಿ ಜಾಸ್ತಿ ಆಟಾಡ್ತಾರೆ ಖೋಖೋ ಕಬಡ್ಡಿ ಕ್ರೀಡೇಯು ಮಾಡ್ತಾರೆ ಇಲ್ಲಾಂದರೆ ಮತ್ತೆ ಬಂದು ಕ್ರಿಕೆಟ್ ಇವಾಗ ನೋಡ್ರಿ ಕ್ರಿಕೆಟ್ ನಮ್ಮ ಕಡೆ ಬಂದುಬಿಟ್ಟು ನಾವು ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ ಹಾಗಾಗಿ ನಾವು ನಮ್ಮ ಈ ಕಡೆ ಕ್ರಿಕೆಟಲ್ಲಿ ನಾವು ನಮ್ಮ ರಾಜ್ಯ ಮಟ್ಟಕ್ಕೆ ಮತ್ತ ರಾಷ್ಟ್ರ ಮಟ್ಟಕ್ಕೆ ಲೆವೆಲ್ ಆಡದಪ್ಪ ಅಂದರೆ ನಮ್ಮ ಕ್ರಿಕೆಟ್ ತಂಡಗಳು ಮತ್ತು ಬಂದುಬಿಟ್ನಪ್ಪಂದ್ರೆ ಇನ್ನೊಂದು ಕ್ರಿಕೆಟ್ ತಂಡಗಳಲ್ಲಿ ಎರಡು ಟೀಮ್ ಒಂದು ರಣಜಿ ಟೀಮು ರಣಜಿ ಟೀಮ್ ಬಂದುಬಿಟ್ಟು ಕರ್ನಾಟಕ ಪ್ರತಿನಿಧಿಸ್ತಿದೆ ಇನ್ನೊಂದು ಐ ಪಿ ಎಲ್ ಟೀಮ್ ಬಂದುಬಿಟ್ಟು ಆರ್ ಸಿ ಬಿ ರಾಯ್ಲ್ ಚಾಲನ್ಸ್ ಬೆಂಗ್ಳೂರು ಟೀಮು ಆದ್ರೂ ಪಕ್ಕಾ ಫ್ಯಾನ್ಸ್ ರೀ ನಾವು ಹಾಗಾಗಿ ಹೆಂಗಾಗಯ್ತೆ ಅಂದರೆ ಇವೆರಡು ಟೀಮ್ಗಳು ನಮ್ಮ ರಾಷ್ಟ್ರಮಟ್ಟದಲ್ಲಿ ಇವತ್ತು ನಮಗೆ ಕರ್ನಾಟಕಕ್ಕೆ ಹೆಸರು ತಂದುಕೊಟ್ಟವು ಅದು ಅಷ್ಟೇ ಅಲ್ಲದೆ ಕಬಡ್ಡಿ ಖೋಖೋ ಹಲವಾರು ರೀತಿಯ ಕಬಡ್ಡಿ ಬಂದುಬಿಟ್ರಪ್ಪಾಂದ್ರೆ ಬೆಂಗ್ಳೂರು ಬುಲ್ಸು ಕ್ರಿಯೇ ತಂಡ ಐತಲ್ಲ ಅದು ನಮ್ಮ ಕಬಡ್ಡಿ ಪ್ರತಿನಿಧಿ ಮಾಡ್ತತ್ರಿ ಖೋಖೋ ಬಂದ್ಬಿಟ್ರೆ ಖೋಖೋ ಕೂಡ ನಮ್ಮ ಕರ್ನಾಟಕದ ತಂಡ ಐತೆ ಇದೆಲ್ಲ ಗೇಮ್ಗಳಲ್ಲೂ ಕೂಡ ನಮ್ಮ ಕರ್ನಾಟಕ ಒಂದು ಮುಂದೆ ಐತೆ